ಈಗ ಒಂದು ಪ್ರವಾಸಿಗರು ನಮ್ಮ ಆಕರ್ಷಿತ ಸ್ಥಳ ಅಂದರೆ ಈಗ ದೇವಸ್ಥಾನ ದುಗ್ಗಮ್ಮನ ದೇವಸ್ಥಾನ ಅಥವಾ ದಾವಣಗೆರೆಯಲ್ಲಿರೋ ಬಿ ಎಸ್ ಸಿ ಚನ್ನಬಸಪ್ಪನ ಅಂಗಡಿ ಆಮೇಲೆ ಬೆಣ್ಣೆದೋಸೆ ಹೋಟಲ್ಲು ಆಮೇಲೆ ದಾವಣಗೆರೆಯಲ್ಲಿರೋ ಕೊಕ್ಕ ಪಾಮ್ಸ್ ಅದಕ್ಕೆಲ್ಲ ಹೋಗಬೇಕು ಅಂದರೆ ಏನಿಲ್ಲ ಅಂದರೂ ಒಬ್ಬರಿಗೆ ಒಂದು ದಿನಕ್ಕೆ ಐದು ಸಾವಿರ ಅಂತೂ ಬೇಕೇ ಬೇಕು ಯಾಕೆಂದರೆ ಒಂದು ಬಿ ಎಸ್ ಸಿ ಚನ್ನಬಸಪ್ಪನ ಅಂಗಡಿಗೆ ಹೋಗ್ತಾರೆ ಅಂದರೆ ಅಲ್ಲಿ ಬಟ್ಟೆ ಖರೀದಿ ಮಾಡ್ಬೇಕವ್ರು ಅಲ್ಲಂತೂ ಅಟ್ ಲೀಸ್ಟ್ ಎರಡು ಸಾವಿರ ಅಂತೂ ಖರೀದಿ ಮಾಡಲೇಬೇಕಾಗತ್ತೆ ಅದಾದಮೇಲೆ ಒಂದು ಈಗ ಕೊಕ್ಕೋ ಪಾಮ್ಸಿಗೆ ಹೋಗ್ತಾರೆ ಅಂದರೆ ಒಬ್ಬರಿಗೆ ಏಳುನೂರ ಐವತ್ತು ರೂಪಾಯಿ ಇರೋದ್ರಿಂದ ಊಟ ವಸತಿ ಅಲ್ಲೇ ಇದ್ದರೂ ಸಹ ಒಬ್ಬರಿಗೆ ಏಳುನೂರ ಐವತ್ತು ರೂಪಾಯಿ ಆಗತ್ತೆ ಆಮೇಲೆ ಈಗ ಬೇರೆ ಕಡೆ ಒಂದು ಊಟ ಮಾಡ್ತಾರೆ ಅಂದ್ರು ಅಲ್ಲಿ ಖರ್ಚಾಗತ್ತೆ ಬೆಣ್ಣೆ ದೋಸೆ ತಿಂತೀವಿ ಅಂತ ಹೋದರೂ ಅವರಿಗೆ ಅಟ್ ಲೀಸ್ಟ್ ಒಬ್ರಿಗಂದ್ರು ಒಂದು ಸಾವಿರ ರೂಪಾಯಿ ಅಂತೂ ಖರ್ಚಾಗತ್ತೆ ಹಾಗಾಗಿ ಖರ್ಚು ಅಂತೂ ದಿನಕ್ಕೆ ಒಬ್ಬರಿಗೆ ಐದು ಸಾವಿರ ಬರಬಹುದು ಅವರ ಒಂದು ಇನ್ಕಮ್ ಮೇಲೆ ಆ ಒಂದು ಖರ್ಚು ನಿಂತಿರತ್ತೆ ಅವರೆಷ್ಟು ಖರ್ಚು ಮಾಡೋಕ್ಕೆ ತಯಾರಿದ್ದಾರೆ ಅನ್ನೋದ್ರ್ಮೇಲೆ ಆ ಖರ್ಚು ನಿಂತಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಕರ್ಷತೆ ಆಕರ್ಷಣೆ ಆಗಿರುವಂಥ ಒಂದು ಪ್ಲೇಸ್ಗಳಿಗೆ ಹೋಗಬೇಕು ಅಂದರೆ ಬೇರೆ ಊರಿಂದ ಬಂದಿದ್ದಾರೆ ಅಂದರೆ ಯಾರಾದರೂ ಸಹ ಅವರಿಗೆ ಬಕರಾ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ ಅವರಿಗೆ ಮೋಸ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ ಆದರೆ ಇವರು ಆ ಪ್ಲೇಸನ್ನು ನೋಡಲೇಬೇಕು ಅಂತ ಅಂದರೆ ಅವರು ಕೇಳುವಷ್ಟು ದುಡ್ಡನ್ನ ಕೊಡಲೇಬೇಕಾಗತ್ತೆ ಹಾಗಾಗಿ ಖರ್ಚು ಜಾಸ್ತಿಯೇ ಇರಬಹುದು ಅವರು ಛಾತಿ ಆಗಿದ್ದರೆ ಚಾಲುಕ್ಯರಾಗಿದ್ರೆ ಆವಾಗ ಒಂದು ಖರ್ಚನ್ನು ಕಡಿಮೆ ಮಾಡ್ಕೊಬೋದು ಇಲ್ಲ ಅಂದರೆ ಯಾವುದೇ ಪ್ರವಾಸಿಗರಾಗಿರಲಿ ನಾವೇ ಬೇರೆ ಕಡೆ ಪ್ರವಾಸಕ್ಕೆ ಹೋದರೂ ದುಡ್ಡು ಬಹಳ ಖರ್ಚಾಗತ್ತೆ